ನಾವು ಅಮರಾಪುರ ಗ್ರಾಮದಿಂದ ಬಳ್ಳಾರಿಗೆ ಬರದಕ್ಕೆ ಬರಾ ಈಸಿಯಾಗಿ ಬರ್ತೀವಿ ಮತ್ತು ಈಸಿಯಾಗಿ ಹೋಗ್ತೀವಿ ನಮ್ಮದು ಸ್ವಂತ ಗಾಡಿ ಟು ವೀಲರ್ ಇದೆ ಅದ್ರಲ್ಲಿ ಬರೋದು ಹೋಗೋದು ಮಾಡ್ತೀವಿ ಮತ್ತು ಬೇರೆ ಕಡೆಗೆ ಹೋದಾಗ ಸೊಲ್ಪ ಇತ್ತೀಚಿಗೆ ಏನು ಫ್ರೀ ಅಂತ ಮಾಡಿದ್ರಲ್ಲಾ ಹೆಣ್ಮಕ್ಕಳಿಗೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಭದ್ರತೆ ಇದೆ ಯಾಕಂದರೆ ನಿಂತ್ಕೊಂಡು ಬರೋದು ಫುಲ್ ರೇಶ್ಶು ಜಾತ್ರೆ ಜನ ಜನ ಇರ್ತಾರೆ ಅದ್ರಲ್ಲಿ ನಿಂತ್ಗಂಡು ಸೀಟ್ ಸಿಗಲ್ಲ ಆವಾಗ ನಾವು ಸ್ವಲ್ಪ ನಮಗೆ ಸುರಕ್ಷತೆ ಕಮ್ಮಿ ಇರುತ್ತೆ ಯಾರು ಈ ಕಾಲ್ದಲ್ಲಿ ಯಾಕಂದ್ರೆ ಫುಲ್ ರೆಶ್ ಬಸ್ಗಳು ಆ ಬಸ್ಗಳು ರೆಶ್ ಇದ್ದಾಗ ನಾವು ಸ್ವಲ್ಪ ರೈಲಿಗೆ ಹೋದ್ರೆ ಚೆನ್ನಾಗಿರತ್ತೆ ರೈಲ್ಗೆ ಸೀದಾ ಹೋಗ್ತೀವಿ ಅಲ್ಲಿ ಸೊಲ್ಪ ನಮ್ಗೆ ಸುರಕ್ಷತೆ ಇರ್ತತೆ ಸುರಕ್ಷತೆ ಇದ್ಮೇಲೆ ದೂರ ದೂರ ಊರ್ಗೊಳಿಗ್ಗೆ ಸುತ್ತಾ ಹೋದ್ರೆ ನಾವು ಅಷ್ಟೇ ಮಾಡ್ತೀವಿ ಯಾಕಂದರೆ ರೈಲಿಗೆ ಹೆಚ್ಚಿಗೆ ಹೋಗದು ಈಗ ಈಗಿನ ವಾತಾವರ್ಣದಲ್ಲಿ ಸೊಲ್ಪ ಬಸ್ ಕಮ್ಮಿ ಮಾಡಿದ್ರೆ ಯಾಕಂದರೆ ಬೇಸಿಕ್ ಕಾಲ್ನಾಗಿ ಬಳ್ಳಾರಿ ಭಾರಿ ಬಿಸಿಲು ಅದಕೋಸ್ಕರ ನಾವು ಕಮ್ಮಿ ಮಾಡಿದ್ದೀವಿ ರೈಲ್ಗೇನೆ ಭಾಳ ಹೋಗ್ತೀವಿ ರೈಲ್ಗೆ ದೂರ ದೂರ ಊರ್ಗುಳಿಗೆಲ್ಲಾ ಹೋದ್ರೆ ರೈಲ್ಗೆ ಹೋಗ್ತಾ ರೈಲಿ ರಾ ಮಾರ್ಗಗಳಿಗೆ ಮಾತ್ರ ಮತ್ತು ಬಸ್ ಇರೋ ಮಾರ್ಗಗಳಿಗೆ ಬಸ್ನಲ್ಲಿ ಮತ್ಯಂಗ ಅಜ್ಜೆಷ್ಸ್ಮೆಂಟ್ ಮಾಡ್ಕೆಂಡು ಹೋಗಬೇಕು ಸುರಕ್ಷಿತವೇ ಬೇಕಂದ್ರೆ ಯಾವಾಗ್ಲು ನಮ್ಮ ಸುರಕ್ಷಿತೆ ಸಿಗೋದಿಲ್ಲ ಆಗ ನಾ ಅಜ್ಜೆಷ್ಸ್ಮೆಂಟ್ ಮಾಡ್ಕೆಂಡು ಹೋಗೋಕು ನಾನಿನ್ನು ಸೊಲ್ಪ ಯಾರ್ನಾರು ರಿಕ್ಕೆಷ್ಟ್ ಕೇಳ್ಕೊಂಡು ಬಸ್ಸಿನ ಮುಖಾಂತ್ರ ಹೋಗ್ಬೋಕು ಆವಾಗ ನಮ್ಗೆ ಏನೋ ಹಂಗಾಗಿ ರೀತಿಯನ್ನ ಕಾಣದಿಲ್ಲ ಯಾರಾದರು ರಿಕ್ವೆಸ್ಟ್ ಮಾಡಿದರೆ ಬುಡ್ತಾರ ಸೀಟು ಅದ್ರಲ್ಲಿ ನಾವು ಕುತ್ಕೊಂಡು ಹೋಗಿ ನಾವೇನೋ ಕುಂತ್ಕೊಂಡು ಹೋಗೋಕೆ ನಾವೇನು ಇದಿಲ್ಲಾ ಈ ವಯಸ್ಕರಿಗೆ ಸ್ವಲ್ಪ ಬಿಟ್ಕೊಟ್ಟರೆ ಚೆನ್ನಾಗಿರುತ್ತೆ ಅವಾಗ ನಾವು ಏನ್ಮಾಡ್ದೆ ಅಂದರೆ ಇನ್ನೊಂದು ಮಾಡದೈತೆ ಈಗ ಬಸ್ಸೇ ಬೇಕು ಅಂದ್ರೆ ಬಸ್ಸಲ್ಲ ಆಟೋ ಆಟೋಗಳೆಲ್ಲಾ ಫುಲ್ ಇರ್ತತೆ ಅದ್ರಲ್ಲಿ ಅಜ್ಜೆಷ್ಸ್ಮೆಂಟ್ ಮಾಡ್ಕೆಂಡು ಹೋಗ್ಬೇಕು ಇಲ್ಲಾಂದರೆ ನಾವು ಮತ್ತೆ ಟ್ರಾಕ್ಸ್ ಅಂತ ಬಂದವು ಅದರೊಳಗೆ ಹೋಗ್ಬೇಕು ಪ್ರಯಾಣಿಸು ಮತ್ತು ಇನ್ನ ನಾವು ಪ್ರಯಾಣ ಬಂದಾಗ ಭಾಳ ದೂರ ದೂರ ಅಂದ್ರೆ ಮತ್ತು ನಾವು ರೈಲ್ಗೆ ಹೋಗೋದು ಉತ್ತ್ಮ ಅದ್ರಾಗೇನು ತೊಂದರೆ ಏನು ಕಾಣದಿಲ್ಲ ಆದರೆ ಇನ್ನ ಒಂದು ವಿಷಯ ಪೂರ್ತಿ ರಶ್ ಇದ್ದಾಗ ನಾವು ಆ ಬಸ್ ಹತ್ತಲ್ಲ ಯಾವುದೇ ಬಸ್ ಆಗಲಿ ನಾವು ಹತ್ತಾಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಾವು ಆಟೋ ಸೈಕೆಲ್ ಮೋಟ್ರು ಇನ್ನೊಂದು ಯಾವುದೋ ಒಂದು ರಾಜ ಅಂತರಾಜ್ಯ ಅಂದ್ರೆ ಮತ್ತೆ ನಮ್ಗೆ ಆಂಧ್ರಪ್ರದೇಶ ಬರ್ತತಿ ಬೇರೆ ರಾಜ್ಯ ಯಾವು ಬರಲ್ಲಾ ಆಂಧ್ರಪ್ರದೇಶ ನಮಗೆ ವ ಚೆನ್ನಾಗಿ ಆಥ್ರ ಸೀಟ್ ಅದಾವು ಸೀಟ್ ಸಿಗ್ತಾವು ಕಾಣೋದಿಲ್ಲ ಕರ್ನಾಟಕ್ದೊಳಗ ಹೋಗ್ಬೇಕಂದ್ರೆ ನಮ್ಗೆ ಸ್ವಲ್ಪ ಅದು ಬಸ್ನಗೆ ಇತ್ತೀಚಿನ ದಿನಗಳಿಗೆ ಮೊದಲೇ ಚೆನ್ನಾಗಿತ್ತು ಇತ್ತೀಚ್ಚಿನ ದಿನಗಳು ಸ್ವಲ್ಪ ತೊಂದರೆ ಆಕಚೀತಿ ಆಗ ಆವಾಗ ನಾವು ಮತ್ತು ಅಜ್ಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೂತ ನಾವು ಸ್ವಲ್ಪ ರೈಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರೈಲಿಗೆ ಹೋಗಿದ್ದೀವಿ ಎಲ್ಲಿ ನಮ್ಗೇನು ತೊಂದರೆ ಆಗಿಲ್ಲ ಇಲ್ಲಿವರೆಗೆ ಮುಂದೆ ಏನೋ ಗೊತ್ತಿಲ್ಲ ಅದಾ ಅದ್ಕ ನಾವು ಆದಷ್ಟು ಬಸ್ಸಿಗೇನೇನೆ ಹೋಗ್ತಾ ಇದೀವಮ್ಮ ಬಸ್ ಬಿಟ್ಟರೆ ಇನ್ನ ಬೇರೆ ಫೀಡಿಗೆ ಹೋಗಲ್ಲ ಇನ್ನ ಆಂಧ್ರಪ್ರದೇಶಕ್ಕೆ ಕರ್ನೂಲು ಅನಂತ್ಪುರ ಅಂಥವ್ಕೆಲ್ಲಾ ನಮಗೆ ಬಸ್ಗಳು ಸಿಗ್ತಾವ ಬಸ್ ಸಿಕ್ಮೇಲೆ ಇನ್ನು ಯಾವುದೇ ಕಾರ್ಣಕ್ಕೆ ನಾವು ಹಾಗೆ ಹೋಗಾಕ ಪ್ರಯತ್ನ ಮಾಡ್ತೀವಿ ಮತ್ತು ಇನ್ನು ಒಂದು ವಿಷಯ ಏನೆಂದರೆ ಈಗ ನಮ್ಮ ಕರ್ನಾಟಕಕ್ಕೂ ಆಂಧ್ರಪ್ರದೇಶಕ್ಕೂ ಡಿಪ್ರೆನ್ಸ್ ಇರ್ತೆ ಅಲ್ಲಿ ಬಸ್ಗಳು ಸಿಗ್ತಾವ ನಮ್ಮ ಕಡೆ ಸೊಲ್ಪ ಬಸ್ಗುಳಿಗೇ ಡಿಮ್ಯಾಂಡ್ ಲೇಡಿಸ್ಸು ಫ್ರೀ ಮಾಡ್ದೇಲಿದ್ದ ಅದಕ್ಕೆ ನಾವು ಏನು ಮಾಡದಂದರೆ ನಾವು ಟ್ರಾಕ್ಸ್ ಮಾಡ್ತೀವಿ ಟು ವೀಲಾರ್ನಲ್ಲಿ ಹೆಚ್ಚು ಓಡಾಡ್ತೀವಿ ಇಲ್ಲ ಅಂದರೆ ಯಾರ್ದಾದರೂ ಒಂದು ವೆಯ್ಕಲ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಸುರಕ್ಷಿತೆ ನಮ್ಗೇನು ಇಲ್ಲಿವರ್ಗು ಏನು ಆಗೋದು ರೀತಿ ಕಂಡಿಲ್ಲ ಸುರಕ್ಷಿತವಾಗಿಯೇ ಹೋಗಿದ್ದೀವಿ ಅದಕೋಸ್ಕರ ನಮ್ಗೆ ಏನು ತೊಂದರೆ ಇಲ್ಲ ಯಾವ್ಲು ಆ ರೀತಿ ಅನುಭವಿಸಿಲ್ಲ ಇಲ್ಲಿವರೆಗೆ ಮುಂದಿನ ದಿನಗಳ ಏನೋ ಗೊತ್ತಿಲ್ಲ ಅದು ಬೇರೆ ವಿಚಾರ ದೇವ್ರು ಇಚ್ಚಾ ಇಲ್ಲಿವರ್ಗು ಸುರಕ್ಷಿತವಾಗಿ ನಾವು ಬಂದು ಹೋಗಿದ್ದೀವಿ ಮತ್ತು ಆಮೇಲೆ ಬೇರೆ ಊರ್ಗೆ ಹೋಗ್ಬೇಕಾದರು ಯಾರನ್ನ ಕರ್ಕಂಡ್ ಬರಾಕ್ಕೆ ಆದರೂ ಸುತ ಸುರಕ್ಷಿತವಾಗಿ ಬಂದಿದ್ದೀವಿ ಅದ್ರಿಂದ ಏನು ತೊಂದರೆ ಕಂಡಿಲ್ಲ ನಾವು ಅದಕ್ಕೋಸ್ಕರ ಇಲ್ಲಿವರೆಗು ನಾವು ಯಾವುದೋ ಹಬ್ಬದ ರೀತ್ಯಾಗೆ ಕಾಣಲಿಲ್ಲ ನಾವು ಚೆನ್ನಾಗಿ ಹೋಗ್ತೀವಿ ಚೆನ್ನಾಗಿ ಬರ್ತೀವಿ ಸಂಬಂಧಿಕ್ರು ಹಿಂದೆ ಹೋಗ್ತೀವಿ ಸಂಬಂಧಿಕ್ರು ಹಿಂದೆ ಬರ್ತೀವಿ ಎಲ್ಲಾ ಫ್ರೆಂಡ್ಶಿಪ್ಪು ಅಕ್ಕ ತಂಗಿಯರು ಮತ್ತು ಊರಿನ ಗ್ರಾಮಸ್ಥರತ್ರ ಒಡನಾಟ ಎಲ್ಲಾ ಟೂರಂತೆ ಅಂತ ಒಂದು ಎಲ್ಲಾ ಹೋಗ್ತೀವಿ ಎಲ್ಲಿಯೂ ಕ ಹಂಗೇನಿಲ್ಲ ಹಂಗೆ ಮುಂದಿನ ದಿನಗಳ ಏನಾಗ್ತವ ಗೊತ್ತಿಲ್ಲ ಇವಾಗಿ ಸದ್ಯಕಂತು ನಾ ಚೆನ್ನಾಗಿ ಹೋಗಿ ಚೆನ್ನಾಗಿ ಬರ್ತೀವಿ ಈ ಸ್ವಲ್ಪ ಸೈಕಲ್ ಮೋಟ್ರ್ನಾಗ ನಮ್ಗೆ ಪ್ರಯಾಣ ಅದಕ್ಕೊಸ್ಕರ ನಮ್ಮದು ಎಲ್ಲಾ ಚೆನ್ನಾಗಿ ಇವಾಗ ಅಲ್ಲಿ ಏನು ಏನು ತೊಂದ್ರಿಗಳ್ ಎಂದು ಆಗಿಲ್ಲ ಅಂತರ್ರಾಜ್ಯ ಮಟ್ಟಕ್ಕೆ ಅಂದ್ರೆ ನಾವು ಆಂಧ್ರಕ್ಕೊಂದು ಹೋಗದು ಮತ್ತು ಬೇರೆ ಕಡೆ ಎಲ್ಗೆ ಹೋಗಿಲಮ್ಮ ಹೋಗಿಲ್ಲ ಕರ್ ನಮ್ಗೆ ಆಂದ್ರ ಬಂದು ಇಲ್ಲಿಂದ ನಮ್ಮ ಬ ನಮ್ಮ ಊರಿಂದ ಬಾಡಿಗೆ ಒಂದು ಇಪ್ಪತ್ತೈದು ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಆಗೋದು ನಂತರ ನಮ್ದು ಮತ್ತು ಕರ್ನಾಟಕ ಬರುತ್ತೆ ಆಂಧ್ರಕ್ಕೆ ಹೋದಾಗ ನಮ್ಗೆ ಏನು ತೊಂದರೆ ಆಗಿಲ್ಲಾ ಎಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂದೀವಿ ಎಲ್ಲಿ ಸುರಕ್ಷಿತವಾಗಿ ನಾವು ಬಂದಿದ್ದೀವಿ ಆದ ಕಾರಣ ಏನು ತೊಂದರೆ